ಹರೇ ಶ್ರೀನಿವಾಸ ಹಾಂ ಅಕ್ಕ ಏನು ಮಾಡ್ತಿದೀರಾ ಹೌದಾ ಆಯ್ತಾ ಎಲ್ಲ ಕೆಲಸ ಎಲ್ಲ

ನಾನು ಏನಿಲ್ಲ ನಿನ್ನೆ ಯಾಕೋ ನಮ್ಮ ಮನೇಲಿ ಕೇಬಲು ಕಟ್ ಕಟ್ ಆಗ್ತಾ ಇತ್ತು ಅದಕ್ಕೇ ನೀವು ಡಿಶ್ ಹಾಕ್ಸ್ಕೊಂಡ್ ಇದೀರೋ ಕೇಬಲ್ ಹಾಕಸ್ಕೊಂಡ್ ಇದೀರೋ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಕಣಕ್ಕ ಕರೆಕ್ಟ್ ಆಗಿ ಕನೆಕ್ಟೇ ಆಗಲ್ಲ ಏನಾಗುತ್ತೆ ಒಂದು ಪೋಗ್ರಾಮು ನೋಡಿರ್ತೀವಿ ಇಷ್ಟಪಟ್ಟು ಇನ್ನೊಂದು ಪೋಗ್ರಾಮ್ ನೋಡೋಣ ಅಷ್ಟಕ್ಕೇ ಕಟ್ಟೇ ಆಗಿಬಿಡುತ್ತಾ ಅದಕ್ಕೆ ನಮ್ಮ ಮನೆಯವ್ರು ಸವಿತಕ್ಕನ್ನ ವಿಚಾರ್ಸಿ ನೋಡು ಏನಾಗಿದೆ ಏನು ಅಂತ ಕೇಳು ಅಂದರು ಅದಕ್ಕೆ ಫೋನ್ ಮಾಡಿದೆ ಅಕ್ಕ ಹ್ಞೂ

ಹ್ಞೂ ಹ್ಞೂ ಹ್ಞೂ ಅದನ್ನೇ ಅಕ್ಕ ಈಗ ನಮ್ಗೆ ಏನಾಗುತ್ತೆ ಅಂದರೆ ಒಂದು ದಿವಸ ಎಲ್ಲ ನೀಟಾಗಿ ಚನಲ್ಗಳು ಇರುತ್ತೆ ನೋಡ್ತೀವಿ ಇನ್ನೊಂದು ದಿವಸ ಟಿವಿ ಚಾನಲ್ಗಳೇ ಬರಲ್ಲ ಎಲ್ಲ ಡಿಸ್ಕನೆಕ್ಟ್ ಆಗುತ್ತೆ ಹಂಗೆ ಈ ಥರ ಆಗಿಬಿಡುತ್ತಾ ಈ ಪೋಗ್ರಾಮ್ಗಳು ಮಿಸ್ ಆಗ್ತಾವೆ ಆಮೇಲೆ ಈ ಶನಿವಾರ ಭಾನುವಾರ ಅಂದರೆ ಮಕ್ಳುಗಳ ಗಲಾಟೆನಾ ಹಂಗಾಗಿ ಅದಿಕ್ಕೆ

ಹಾಂ ಅದಿಕ್ಕೇ ಈಗ ನಮ್ಮ ಮನೆಯವ್ರು ಅಂದರು ಈ ಇದ್ರ ಬದಲು ಡಿಶ್ಶೇ ಹಾಕಸ್ಕೊಳ್ಳೋಣ್ವ ಹೇಗೆ ಡಿಶ್ಶಲ್ಲಿ ಯಾವ ರೀತಿ ಇರುತ್ತೆ ಅಕಸ್ಮಾತ್ ಸವಿತಾ ಅಕ್ಕೋವ್ರ್ದು ಕೇಬಲ್ ಕಲೆಕ್ಷನಾ ಡಿಶ್ ಡಿಶ್ ಹಾಕ್ಸ್ಕೊಂಡಿರೋದಾ ವಿಚಾರ್ಸಿ ನೋಡು ಅಂದರು

ಹ್ಞೂ ಇಲ್ಲ ಇಲ್ಲ ಅಕ್ಕ ಹಾಕಸ್ಕೊಂಡಿಲ್ಲ ಹಂಗಾರೆ ಹ್ಞೂ

ಹಾಂ ಸರಿ ಹಂಗಾರೆ ಸೋಮುಗೆ ಹೇಳ್ತಿನ್ ತಡಿ ಅಕ್ಕ ಅವ್ರು ಹೇಳದ್ರೆ ಅವರೇ ಮಾತಾಡ್ತಾರೆ ಹಂಗಾರೆ ಹಾಂ ಸರಿ ಅಕ್ಕ ಆಯಿತು ಹಂಗಾರೆ ಹಾಂ ಇಡೋಣಕ್ಕ ಹಾಂ ಹ್ಞೂ